ಭಾರತದ ಜನರಿಗೆ ಹಾಲ್ನಿಂದ ಮಾಡಿದ ಪಾನೀಯಗಳು ಅಂದರೆ ತುಂಬ ಇಷ್ಟ ಇಲ್ಲಿನ ಜನರು ಕಾಫೀ ಜೀರಿಗೆ ಕಷಾಯ ಜೊತೆಗೆ ಚಹಾವನ್ನು ತುಂಬ ಆಸ್ವಾದಿಸುತ್ತಾರೆ ಬೆಳಗಿನ ಚಹಾ ಭಾರತೀಯ ಜನ್ರಿಗೆ ಆಹ್ಲಾದವನ್ನ ಕೊಡುತ್ತೆ ಮತ್ತು ನಿದ್ದೆಯ ಮಬ್ಬಿನಿಂದ ಹೊರ ಬರಲು ಚಹಾ ತುಂಬ ಉಪಯುಕ್ತ ಚಹಾ ಸ್ವಲ್ಪ ಪಿತ್ತಕಾರಿ ಆದ್ರೂ ಸಹ ಹಿತ ಮಿತದ ಪ್ರಮಾಣ್ದಲ್ಲಿ ಕುಡಿದ್ರೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಚಹಾದಲ್ಲಿ ಒಂದು ಬಗೆಯಾದ ಗ್ರೀನ್ ಟೀ ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರಚಲಿತವಾಗಿದೆ ಮತ್ತು ಇದು ಪಚನ ಶಕ್ತಿಗು ಕೂಡ ತುಂಬ ಸಹಕಾರಿಯಾಗಿದೆ ಇದಷ್ಟೆ ಅಲ್ಲ ಚಹಾದಲ್ಲಿ ಇನ್ನು ಹಲವು ಬಗೆಯ ವಿಧಗಳಿವೆ ಅದು ಯಾವ್ದು ಎಂದರೆ ಶುಂಠಿ ಚಹಾ ಏಲಕ್ಕಿ ಚಹಾ ಮಡಿಕೆ ಚಹಾ ನಿಂಬೆ ಹಣ್ಣಿನ ಚಹಾ ಮಸಾಲ ಚಹಾ ಅಸ್ಸಾಮ್ ಚಹಾ ಡಾರ್ಜಿಲಿಂಗ್ ಚಹಾ ಕಪ್ಪು ಚಹಾ ಹೀಗೆ ಇನ್ನು ತುಂಬ ವಿಧವಾದಂತಹ ಇನ್ನು ಹಲವು ಬಗೆಯ ಚಹಾಗಳು ಇತ್ತೀಚಿನ ದಿನಗಳಲ್ಲಿ ಜನರ ಅಭಿರುಚಿಗೆ ತಕ್ಕಂತೆ ಮೆಚ್ಚುಗೆ ಪಡೆದಿದೆ ನಮ್ಮ ಮನೇಲಿ ಚಹಾವು ಹೇಗೆ ಮಾತ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ ಮೊದಲು ಒಂದು ಪಾತ್ರೆಯಲ್ಲಿ ಅಳತೆಗೆ ತಕ್ಕಂತೆ ನೀರನ್ನು ಹಾಕಿ ಅದಕ್ಕೆ ಚಹಾ ಪುಡಿ ಸಕ್ಕರೆ ಹಾಕಿ ಕುದಿಸ್ತಾರೆ ನಂತರ ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತ ಮತ್ತು ಶುಂಠಿಯನ್ನ ಜಜ್ಜಿ ಹಾಕ್ತೀವಿ ಅದು ಕುದ್ದಮೇಲೆ ಅದಕ್ಕೆ ಹಾಲನ್ನು ಹಾಕಿ ಸ್ವಲ್ಪ ಕುದಿಸಿ ನಂತರ ಗಾಳಿಸಿ ಎಲ್ಲರು ಸೇರಿ ಕುಡಿತೀವಿ ಈ ಚಹಾ ನಮ್ಮ ಮನೆಯಲ್ಲಿನ ಎಲ್ಲ ಸದಸ್ಯರಿಗು ತುಂಬ ಇಷ್ಟ ಚಹಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ವಿವಿಧ ರೀತಿಯಲ್ಲಿ ಮಾಡ್ತಾರೆ ಅದೆ ನಾವು ಬಿಹಾರ ಪ್ರದೇಶಕ್ಕೆ ಹೋದರೆ ಅಲ್ಲಿ ಕುಲ್ಲಡ್ ಚಾ ಅಂತ ಮಾಡ್ತಾರೆ ಅದು ಎಲ್ಲರಿಗು ತುಂಬ ಇಷ್ಟ ಅಲ್ಲಿನ ಜನರಿಗೆ ಅಲ್ಲಿನ ಜನ ತುಂಬ ಖುಷಿಪಟ್ಟು ಇದನ್ನ ಆಸ್ವಾದಿಸುತ್ತಾರೆ ಅದೇ ಕಾಶ್ಮೀರಕ್ಕೆ ಹೋದರೆ ಅಲ್ಲಿ ಕಶ್ಮೀರಿ ಚಾ ಅನ್ನೋದು ತುಂಬ ಪ್ರಸಿದ್ದಿಯನ್ನು ಹೊಂದಿದೆ ಅಲ್ಲಿ ಕೇಸರಿ ತುಂಬ ಸಿಗುತ್ತೆ ಅಲ್ವಾ ಚಹಾಗೆ ಕೇಸರಿಯುಕ್ತ ಮಿಶ್ರಣವನ್ನು ಚಹಾ ಮಾಡಿ ಬೆರೆಸಿ ಕೇಸರಿಯುಕ್ತ ಮಿಶ್ರಣದಲ್ಲಿ ಆ ಚಹಾನ ಮಾಡ್ತಾರಂತೆ ಆದ್ದರಿಂದ ಅದನ್ನ ಕಶ್ಮೀರಿ ಚಾ ಅಂತ ಅಲ್ಲಿ ಕರೀತಾರೆ ಮತ್ತೆ ಅಲ್ಲಿನ ಜನ್ರು ಅದನ್ನು ಕುಡಿದು ತುಂಬ ಖುಷಿನು ಪಡ್ತಾರೆ ಚಹಾದಲ್ಲಿ ಔಷಧಿ ಗುಣಗಳು ಕೂಡ ಇರೋದರಿಂದಾ ಭಾರತೀಯ ಜನರು ಇದನ್ನು ಹೆಚ್ಚಾಗಿ ಬಳಸ್ತಾರೆ ಮತ್ತು ಖುಷಿಪಟ್ಟು ಕುಡಿತಾರೆ ನಮ್ಮ ಮನೇಲು ಕೂಡ ಅಷ್ಟೆ ಚಾ ಎಲ್ಲರು ಖುಷಿಪಟ್ಟು ಕುಡಿತಾರೆ ನಮ್ ನಮ್ಮ ಮನೇಲಿ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು ಆ ಥರ ನಮ್ಮ ತಂದೆ ಅವರು ಕೂಡ ಚಹಾದಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿ ಆ ಒಂದು ಚಾವನ್ನು ಮಾಡ್ತಾರೆ ಅದು ನಮಗೆ ಕುಡಿಯೋಕೆ ತುಂಬ ಖುಷಿ ಆಗುತ್ತೆ